ಚಿಕ್ಕಮಗ್ಳೂರ್ ಜಿಲ್ಲೆಯು ಒಂದು ಕಾಪಿ ನಾಡು ಆಗಿರೋದರಿಂದ ಅಲ್ಲಿ ಉದ್ಯೋಗ ಅವಕಾಶಕ್ಕೆ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೊಡುತ್ತಾರೆ ಮತ್ತು ಅಲ್ಲಿ ಕೃಷಿ ಭೂಮಿಯು ಕಾಫಿಯನ್ನೇ ಬೆಳೆಯಲು ಫಲವತ್ತಾಗಿರುವುದರಿಂದ ಅಲ್ಲಿ ಕೃಷಿ ಭೂಮಿಯನ್ನು ಆಯ್ಕೆ ಮಾಡಿಕೊಳ್ತಾರೆ ಮತ್ತು ಸರ್ಕಾರಿನ ಉದ್ಯೋಗವನ್ನೇ ಆಯ್ಕೆ ಮಾಡಿಕೊಳ್ಳುತ್ತಾರೆ ಏಕೆಂದರೆ ಸರ್ಕಾರ ಉದ್ಯೋಗದಿಂದ ಹಲ್ವಾರು ಉಪಯೋಗಗಳು ಹೊರಗೆ ದೊರೆಯುತ್ತವೆ ಮತ್ತು ಖಾಸಗಿ ಉಪಯುಕ್ತ ಉಪಯೋಗವನ್ನು ತೆಗೆದುಕೊಳ್ಳುವುದಾದರೆ ಅದು ನಿರುದ್ಯೋಗಿಗಳಾಗಿರುವುದರಿಂದ ಅವರು ಖಾಸ್ಗಿ ಕಡೆ ಹೆಚ್ಚಿನ ಒಲವು ಒಲವು ಒಲವನ್ನು ತೋರಿ ಅವರು ಖಾಸ್ಗಿಯ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕಾಗುತ್ತದೆ ಅದರಿಂದ ಅವರ ಅವರು ಕುಟುಂಬವು ಸಹ ಚೆನ್ನಾಗಿರುತ್ತದೆ ಮತ್ತು ಸಾಗರ್ ಟೆಕ್ನಿಕಲ್ ಇಂಜಿನಿಯರಿಂಗ್ ಅತ್ರೋಟಿ ಪ್ರೈವೇಟ್ ಲಿಮಿಟೆಡ್ ಭಾರತದ್ ಟೆಫ್ನಿಸ್ ಇದು ಒಂದು ಸಂಸ್ಥೆಯಾಗಿದ್ದು ಇದರಲ್ಲಿ ಹಲವಾರು ಸಲಹೆಗಳು ಮತ್ತು ಸೂಚನೆಗಳನ್ನು ನೀಡಿರುತ್ತಾರೆ ಟೆಕ್ನಿಕಲ್ ಇಂಜಿನಿಯರಿಂಗ್ ಮಾಡಬೇಕಾದರೆ ಅವರು ಆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳುವುದು ಒಂದು ಸೂಕ್ತವಾದ ಕರ್ತವ್ಯವಿರ್ತದೆ ಸರ್ಕಾರಿ ನೌಕರರಿಗೆ ಅತಿಯಾಗಿ ಉಪಯೋಗವಾಗಿರುವುದರಿಂದ ಸರ್ಕಾರಿ ನೌಕರರಿಗೆ ಮತ್ತು ಸರ್ಕಾರಿ ಸೌಲತ್ತುಗಳು ದೊರೆಯುವುದರಿಂದ ಸರ್ಕಾರಿ ನೌಕರರು ನೌಕರಿಯನ್ನೆ ಉಪಯೋಗ ಉಪಯೋಗ ಮಾಡಿಕೊಳ್ತಾರೆ ಅಥ್ವ ಉಪಯ್ ಆಯ್ಕೆ ಮಾಡಿಕೊಳ್ತಾರೆ ಸರ್ಕಾರಿ ಸರ್ಕಾರಿ ಉದ್ಯೋ ಉದ್ಯೋಗಿಗಳಿಗೆ ಅತಿಯಾಗಿ ಹೆಚ್ಚಿನ ಪ್ರೊತ್ಸಾಹವನ್ನು ನೀಡುತ್ತಾರೆ ಹೇಗೆಂದರೆ ಇವಾಗ ಉದಾಹರಣೆಗೆ ಹೆಣ್ಣು ಕೊಡುವ ಮೂಲಕ ಆಗಿರ್ಬೌದು ಹೆಣ್ ಹೆಣ್ಣನ್ನು ಕೃಷಿ ಮಾಡುವರಿಗೆ ಕಡಿಮೆಯ ಕಡಿಮೆ ಕೊಡುತ್ತಿದ್ದರೆ ಸರ್ಕಾರಿ ಉದ್ಯೋಗದಲ್ಲಿದ್ದವರಿಗೆ ಹೆಣ್ಣನ್ನು ಕೊಡುತ್ತಾರೆಂದು ಭಾವಿಸಬಹುದು